ಈಗ ನಮ್ಮ ಬೆಳೆ ನಾವು ಎಲ್ಲಾದರೂ ಒಂದು ದೊಡ್ಡದಾಗಿ ಒಂದು ಬೆಳೆ ಬೆಳಿತಾ ಇದ್ದೀವಿ ಆ ಬೆಳೆನ ಮಾರಾಟ ಮಾಡಬೇಕು ಅಂದಾಗ ನಮಗೆ ದಲ್ಲಾಳಿಗಳು ಬೇಕೇಬೇಕು ಏಕೆ ಯಾಕೆಂದರೆ ನಮಗೆ ಎಲ್ಲ ಕಡೆಯೂ ನಾವೇ ಹೋಗಿ ಮಾತಾಡೋಕೆ ಬರೋಲ್ಲ ಮತ್ತು ಎಲ್ಲ ಕಡೆಯೂ ನಮಗೆ ಗೊತ್ತಿರೋರೆ ಇರೋಲ್ಲ ಈಗ ಎಲ್ಲರೂ ತೊಗೊಳ್ಳುವಂಥವ್ರು ನಮ್ಮನ್ನು ನೋಡಿ ತೊಗೊಳ್ಳೋಲ್ಲ ಮಧ್ಯವರ್ತಿಗಳನ್ನ ನೋಡಿಯೇ ತೊಗೊಳ್ಳೋದು ಯಾಕೆಂದ್ರೆ ಅವರು ಅವರ್ಮೇಲೆ ನಂಬಿಕೆನ ಇಟ್ಟಿರ್ತಾರೆ ನಮ್ಮೇಲೆ ಇಟ್ಟಿರೋಲ್ಲ ಅದರಿಂದರ್ಥ ನಮಗೆ ದಲ್ಲಾಳಿಗಳು ಬಹುಮುಖ್ಯವಾಗಿ ಬೇಕೇಬೇಕು ನಾವು ಈಗ ದಲ್ಲಾಳಿಗಳು ನಮಗೆ ಹೇಗೆ ನಮಗೆ ಹೆಲ್ಪ್ ಮಾಡ್ತಾರೆ ಅಂದರೆ ನಾವು ಇಲ್ಲಿಂದ ನಾವು ಔಟ್ ಆಫ್ ಕಂಟ್ರಿ ಅಥವಾ ಔಟ್ ಆಫ್ ಸ್ಟೇಟ್ ಎಲ್ಲಿಗೋ ನಮ್ಮ ಇದು ಉತ್ಪನ್ನಗಳನ್ನ ನಾವು ಏನೇ ಬೆಳೆದಿರೋ ಬೆಳೆಗಳನ್ನ ಮಾರಬೇಕು ಅಂದಾಗ ನಾವು ದಲ್ಲಾಳಿಗಳನ್ನೇ ಹಿಡಿಲೇಬೇಕು ಯಾಕೆಂದರೆ ನಮಗೆ ಎಲ್ಲ ಮಾರ್ಕೆಟು ಗೊತ್ತಿರೋಲ್ಲ ಮತ್ತು ಎಲ್ಲ ಇದು ಎಲ್ಲ ಕಡೆ ಭಾಷೆ ಬರೋಲ್ಲ ಅದರಿಂದರ್ಥ ದಲ್ಲಾಳಿಗಳನ್ನ ಹಿಡ್ದು ನಾವು ಮಾರಿಸ್ಬೋದು ಈಗ ದಲ್ಲಾಳಿಗಳು ನಮ್ಗೇನು ಹೆಲ್ಪ್ ಮಾಡ್ತಾರೆ ಅಂದರೆ ನಮಗೆ ಗೊತ್ತಿಲ್ಲದೇ ಇರೋ ಭಾಷೆ ಅವ್ರಿಗೆ ಗೊತ್ತಿರುತ್ತೆ ಅದರಲ್ಲಿ ಮಾತಾಡಿ ಅದನ್ನು ಮಾತಾಡಿ ಅವರು ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿಸ್ತಾರೆ ಅದಾದ್ಮೇಲೆ ನಮಗೆ ಗೊತ್ತಿಲ್ಲದೇ ಇರುವಂತಹ ಜಾಗಗಳು ಮತ್ತು ಗೊತ್ತಿಲ್ಲದೇ ಇರುವಂಥ ಮಾರ್ಕೆಟ್ಗಳನ್ನ ಹೇಳ್ತಾರೆ ಮತ್ತು ನಮಗೆ ಉತ್ಪನ್ನಗಳಿಗೆ ಎಷ್ಟು ಮೊತ್ತ ಬೇಕು ಅಷ್ಟು ಮೊತ್ತನ ನಮಗೆ ಹಾಕ್ಸ್ಕೊಡ್ತಾರೆ ಅಂದರೆ ಇಷ್ಟು ರೇಟ್ ಇರುತ್ತೆ ಇಷ್ಟು ರೇಟಿಗೆ ಇದನ್ನು ಮಾರ್ಬೋದು ಅಂತ ತಿಳಿಸ್ಕೊಡ್ತಾರೆ ಮತ್ತು ದಲ್ಲಾಳಿಗಳು ನಾವು ಬೆಳೆದಿರೋ ಬೆಲೆನ ಹೇಗೆ ಮಾರ್ಬೋದು ಅಂತ ಹೇಳಿಕೊಡ್ತಾರೆ ಮತ್ತು ಎಲ್ಲಿಗೆ ಮಾರ್ಬೋದು ಅಂತ ಹೇಳ್ಕೊಡ್ತಾರೆ ಮತ್ತು ಮಾರಬೇಕಾದ್ರೆ ಒಂದು ಹಣದ ವಿಚಾರದಲ್ಲಿ ಇರ್ಬೋದು ಯಾವುದೇ ವಿಚಾರದಲ್ಲೂ ಮಧ್ಯವರ್ತಿಯಾಗಿ ನಿಲ್ತಾರೆ ಈಗ ಯಾವುದೇ ಒಬ್ಬ ತೊಗೊಳ್ಳೋನು ನಮ್ಮನ್ನು ನಂಬಿ ತೊಗೊಳ್ಳೋಲ್ಲ ಅದರಿಂದಾಗಿ ದಲ್ಲಾಳಿಗಳು ಇಟ್ಕೊಂಡು ಅವರು ತೊಗೊಳ್ತಾರೆ ಹಾಗೆ ನಾವು ಇಲ್ಲೆಲ್ಲೋ ಕೂತಿರ್ತೀವಿ ನಾವು ಇಲ್ಲೆಲ್ಲೋ ಬೆಳೆದಿರ್ತೀವಿ ಇಲ್ಲಿಂದ ಬೇರೆ ಕೇರಳ ಇಲ್ಲಿಂದ ತಮಿಳ್ ನಾಡು ಈಗ ನಾವು ಕರ್ನಾಟಕದಿಂದ ಅಲ್ಲ ಆಲ್ಮೋಸ್ಟ್ ಆಲ್ ಹಾಕೋದೇ ಕೇರಳ ಮತ್ತೆ ತಮಿಳ್ ನಾಡಿಗೆ ಇಲ್ಲಿಂದ ಅಲ್ಲಿಗಾಕಬೇಕು ಅಂದರೆ ನಮಗೆ ಅಲ್ಲಿನ ಭಾಷೆ ಗೊತ್ತಿರಬೇಕು ಅಲ್ಲಿನ ಭಾಷೆ ಗೊತ್ತಿಲ್ಲ ಅಂದಾಗ ಮಧ್ಯವರ್ತಿಗಳನ್ನ ಹಿಡಿಬೇಕು ಮಧ್ಯವರ್ತಿಗಳು ನಮ್ಮನ್ನು ಪರಿಚಯ ಮಾಡಿ ಅಲ್ಲಿಗೆ ನಮ್ಮ ಉತ್ಪನ್ನಗಳ್ನ ಕಳಿಸ್ತಾರೆ ಅಲ್ಲಿಗೆ ಕಳಿಸಿದಾಗ ನಮ್ಮ ಉತ್ಪನ್ನಗಳು ಮಾರಾಟ ಆಗುತ್ತೆ ಮತ್ತೆ ನಮಗೆ ಬೇಕಾದ ಮೊತ್ತ ನಮಗೆ ಬರುತ್ತೆ ನಮಗೆ ಹಣ ಬರುತ್ತೆ ನಮಗೆ ಈಗ ಉತ್ಪನ್ನಗಳನ್ನ ಮಾರಾಟ ಮಾಡುವಂಥ ಉದ್ದೇಶ ನಮಗೆ ಹಣ ಸಂಪಾದನೆ ಮಾಡೋದಕ್ಕೆ ಆಗ ಆ ಹಣ ಬರಬೇಕು ಅಂದಾಗ ದಲ್ಲಾಳಿಗಳು ಅದರಲ್ಲಿ ಮುಖ್ಯ ಪಾತ್ರವಹಿಸ್ತಾರೆ ಹಾಗೆ ನಮ್ಮ ಉತ್ಪನ್ನಗಳು ನಮ್ಮಲ್ಲೇ ಮಾರಾಟ ಆಗೋದಕ್ಕಿಂತ ಹೆಚ್ಚಾಗಿ ಬೇರೆ ಕಡೆ ಮಾರಾಟ ಆದಾಗ ನಮಗೆ ಹೆಚ್ಚು ಹಣ ಬರುತ್ತೆ ಆ ಹೆಚ್ಚು ಹಣ ಬರೋದಕ್ಕೋಸ್ಕರ ಅದು ದಲ್ಲಾಳಿಗಳನ್ನ ನಾವು ಸಂಪರ್ಕ ಮಾಡಲೇಬೇಕು ಹಾಗೆ ದಲ್ಲಾಳಿಗಳಿಂದ ಇನ್ನೊಂದು ಏನು ಉಪಯೋಗ ಅನ್ನೋದಾದರೆ ಮತ್ತು ಅವ್ರು ಏನು ನೆರವು ಕೊಡ್ತಾರೆ ಅಂತ ಅಂದ್ರೆ ನಮ್ಮ ವಸ್ತುಗಳ ಮೇಲೆ ಜವಾಬ್ದಾರಿ ಅವರ ಮೇಲಿರುತ್ತೆ ಈಗ ಇಲ್ಲಿಂದ ಹೊಲದಿಂದ ಹೊರ್ಗಡೆ ಹೋದಾಗ ಅದರ ಜವಾಬ್ದಾರಿ ನಮಗಿಂತ ದಲ್ಲಾಳಿ ಮೇಲಿರುತ್ತೆ ಯಾಕೆಂದ್ರೆ ನಾವು ದಲ್ಲಾಳಿನ ನಂಬಿ ಕಳ್ಸಿರ್ತೀವಿ ಆಗ ಅಲ್ಲಿ ಯಾರೇ ಮೋಸ ಮಾಡಿದ್ರೂ ಯಾರೇ ಏನೇ ಮಾಡಿದ್ರೂ ದಲ್ಲಾಳಿಗಳು ನಮಗೆ ನೆರವು ಕೊಡ್ತಾರೆ ಅದಾದ್ಮೇಲೆ ಅಲ್ಲಿ ಅವರಿಂದ ಆಗುವಂತಹ ಶೋಷಣೆ ಏನೆಂದರೆ ಈಗ ನಾವು ಬೆಳೆದ ಮೊತ್ತಕ್ಕೆ ನಮಗಿಂತ ಹೆಚ್ಚಾಗಿ ಕಮಿಷನ್ ಸಿಗೋದೇ ದಲ್ಲಾಳಿಗಳಿಗೆ ಈಗ ನಾವು ಕೇರ್ಲಾದ್ಕೆ ಕೊಡ್ತಿದ್ದೀವಿ ಇಲ್ಲಿಂದ ದಲ್ಲಾಳಿ ಇರ್ತಾನೆ ಮಧ್ಯದಲ್ಲಿ ಅಲ್ಲಿ ಇಪ್ಪತ್ತೆಂಟು ರೂಪಾಯಿ ಪರ್ ಕೆಜಿಗಿದ್ದರೆ ಇಲ್ಲಿ ನಮಗೆ ಅವನು ಇಪ್ಪತ್ತ್ನಾಲ್ಕು ರೂಪಾಯಿ ತೋರಿಸಿ ಅವನು ನಾಲ್ಕು ರೂಪಾಯಿ ತನಗೆ ಮಡ್ಕೊಳ್ತಾನೆ ಮತ್ತು ಇಲ್ಲೂ ನಮ್ಮ ಹತ್ರನೂ ಅಷ್ಟಕ್ಕೂ ಮಾರಿಸಿ ನಮ್ಮ ಹತ್ರನೂ ಕಮಿಷನ್ ಕೇಳ್ತಾನೆ ಮತ್ತು ಅವ್ರ ಹತ್ರನೂ ಕಮಿಷನ್ ಈಸ್ಕೊಳ್ತಾನೆ ಅದರಿಂದರ್ಥ ಅವರು ಈ ವಿಷಯದಲ್ಲಿ ನಮಗೆ ಶೋಷಣೆ ಮಾಡ್ತಾರೆ ಅದಾದ್ಮೇಲೆ ಒಂದು ಅರಶಿಣ ಬೆಲೆ ಆಗಿರ್ಬೋದು ಬಾಳೆ ಬೆಳೆ ಆಗಿರ್ಬೋದು ಹುರುಳಿ ಕಡಲೆ ಯಾವುದೇ ಬೆಳೆಗಳಾದ್ರೂ ಅವರು ಮಧ್ಯವರ್ತಿಗಳಾಗಿ ನಿಂತ್ಕೊಂಡಾಗ ದಲ್ಲಾಳಿಗಳಿಗೆ ನಾವು ಅತಿ ಹೆಚ್ಚು ಕಮಿಷನನ್ನ ನೀಡಬೇಕಾಗುತ್ತೆ ಯಾಕೆಂದರೆ ಈಗ ನಮ್ಮ ಬೆಳೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ದಾಗ ಸಮಸ್ಯೆ ಇದ್ದಲ್ಲಿ ಈಗ ನಮ್ಮದು ತೊಗೊಳ್ಳೋದಿಲ್ಲ ಆಗ ಅವರನ್ನ ಅದನ್ನು ಮಾರಿಸಿದಾಗ ನಮಗಿಂತ ಅವ್ರಿಗೇನೆ ಜಾಸ್ತಿ ಹಣವನ್ನು ಕೊಡ್ಬೇಕಾಗುತ್ತೆ ಆ ವಿಷಯದಲ್ಲಿ ನಮಗೆ ಶೋಷಣೆ ಮಾಡ್ತಾರೆ ಅದಾದ್ಮೇಲೆ ದಲ್ಲಾಳಿಗಳಿಂದ ನಮಗೆ ಯಾವಾಗ್ಲೂ ಜಾಸ್ತಿ ಏನು ಪ್ರಾಬ್ಲಮ್ ಆಗೋಲ್ಲ ಆಗುತ್ತೆ ಅದೇ ಯಾವಾಗಾಗುತ್ತೆ ಅಂದಾಗ ಈಗ ನಾವು ಅಂದ್ಕೊಂಡಿರೋ ಬೆಲೆಗೆ ಮಾರ್ಸಿದ್ರೂ ಅದರಲ್ಲಿ ಕಮಿಷನ್ ಈಸ್ಕೊಂಡೇನೆ ಅರ್ಧ ನಮಗೆ ಬರುತ್ತೆ ಆಗ ನಮಗೆ ಶೋಷಣೆ ಮಾಡೋಕೆ ಮಾಡೋದು ಹೆಚ್ಚಾಗಿ ಕಾಣುತ್ತೆ ಅಷ್ಟೇ